ಮೈಸೂರು ಮೈಸೂರು ಬಗ್ಗೆ ಹೇಳೋದಕ್ಕೆ ಎ ಸಾಧ್ಯವಾಗೋದಿಲ್ಲ ಮೈಸೂರಲ್ಲಿ ಹಲವು ರೀತಿಯ ಹಲವು ರೀತಿಯ ದೊಡ್ಡ ದೊಡ್ಡ ದೇವಾಲಯಗಳು ಹಲವು ರೀತಿಯ ತಾಣಗಳು ಐತಿಹಾಸಿಕ ಮಂದಿರಗಳು ಕೋಟೆಗಳು ಸಂಗ್ರಾಲಯಗಳು ಎಲ್ಲವನ್ನು ನೋಡಬೌದು ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಂಗೆ ನನ್ಗೆ ಹೆಚ್ಚು ನೋಡಲು ಆಸೆ ಆಗೋದಿಲ್ಲ ಆದರೆ ಬೇರೆ ದೇಶದಿಂದ ಬರುವ ಜನರುಗಳು ಹೆಚ್ಚು ನಮ್ಮ ಅರಮನೆಯನ್ನು ನೋಡಲು ಹೆಚ್ಚು ಬರುತ್ತಾರೆ ಅರಮನೆಯಲ್ಲಿ ಅರಮನೆಯಲ್ಲಿ ಹೆಚ್ಚು ಬ ಬೇರೆ ಅಲ್ಲಿ ಬರೋರ್ಗೆ ಎಂಟ್ರಿ ಫೀಸ್ ಇರುತ್ತದೆ ಎಂಟ್ರಿ ಫೀಸನ್ನು ಕೊಟ್ಟು ಒಳಗಿರುವ ಚಿನ್ನದ ಆಭರಣಗಳು ಚಿನ್ನದ ಕುರ್ಚಿಯು ಚಿನ್ನದ ಅಂಬಾರಿಗಳನ್ನು ನೋಡಲು ಎಷ್ಟೋ ಜನರು ಬೇರೆ ಬೇರೆ ಪ್ರದೇಶಗಳಿಂದ ನಮ್ಮ ಮೈಸೂರಿಗೆ ಬರುತ್ತಾರೆ ಹಾಗೂ ಮೈಸೂರಿಗೆ ಬಂದು ಹಲವು ರೀತಿಯ ಜಾಗಗಳಿಗೆ ಹೋಗಿ ಹೆಚ್ಚು ಸಮಯವನ್ನು ಕಳೆಯುತ್ತಾರೆ ಮತ್ತು ಅದನ್ನು ಅರಮನೆಯನ್ನು ನೋಡಿದರೆ ಅಲ್ಲೇ ಹೆಚ್ಚು ಇರಬೇಕು ಎಂಬು ಎಂದು ಅನಿಸುತ್ತದೆ ಆದರೆ ಸಾಧ್ಯವಾಗುವುದಿಲ್ಲ ಅವರು ಬೇರೆ ದೇಶದಿಂದ ಬಂದಿದ್ದಾರೆ ಅವ್ರು ಹೋಗಲೇಬೇಕಾದ ಅನಿವಾರ್ಯ ಇರುತ್ತದೆ ಆದರೆ ನಾವು ಮೈಸೂರಲ್ಲಿ ಇರು ಇರುವುದರಿಂದ ನಮಗೆ ಎಷ್ಟೇ ರೀತಿಯ ಆ ಟೈಮ್ ಆದರೂ ನಮ್ಗೆ ಪರವಾಗಿಲ್ಲ ಅದೆಲ್ಲ ನೋಡಿಕೊಂಡೆ ನಾವು ಮನೆಗೆ ಹೋಗುತ್ತೇವೆ ಮತ್ತು ಅಲ್ಲಿ ಅಲ್ಲಿ ಮಕ್ಕಳ ದಿನಾಚರಣೆಯ ದಿವಸ ಅರಮನೆಯಲ್ಲಿ ಮಕ್ಕಳಿಗೆ ಹೆಚ್ಚು ಫ್ರೀ ಅನ್ನು ಮಾಡುತ್ತಾರೆ ಹಲವು ಅರಮನೆ ಒಳಗಡೆ ನೋಡಲು ಎಲ್ಲವನ್ನು ನೋಡಲು ಬಿಡುತ್ತಾರೆ ಎಷ್ಟೋ ಜನರು ಅರಮನೆ ನೋಡಲು ಟೂರಿಗೂ ಟೂರಿಗೂ ಟೂರನ್ನು ಮಾಡುತ್ತಾರೆ ಟೂರುಗಳಿಂದ ಬಂದು ನಮ್ಮ ಅರಮನೆಯಲ್ಲಿ ಇರುವ ಚಿನ್ನದ ಅಂಬಾರಿಗಳನ್ನು ನೋಡುತ್ತಾರೆ ಮತ್ತು ಹಲವು ರೀತಿಯ ಐಸಿ ಅತ್ ಐತಿಹಾಸಿಕ ತಾಣಗಳನ್ನು ನೋಡಬೌದು ಮತ್ತೆ ಹಲವು ದೇವಾಲಯಗಳು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಹಲವು ರಿ ಫ್ಯಾಮಿಲಿಗಳನ್ನು ಕರೆದುಕೊಂಡು ಹೋಗಬೌದು ಕರ್ಕೊಂಡು ಹೋಗಬೌದು ನಾನು ನಮ್ಮ ಮನೆಗೆ ಬರುವ ನೆಂಟರುಗಳನ್ನು ಚಾಮುಂಡಿ ಬೆಟ್ಟಕ್ಕೆ ಕರೆದುಕೊಂಡು ಹೋಗುವುದು ಅಲ್ಲಿ ಹೋದರೆ ನಮ್ಮ ಮನಸ್ಸಿಗೆ ವಿಶ್ರಾಂತಿ ಆಗುತ್ತದೆ ಮತ್ತು ಚಾಮುಂಡೇಶ್ವರಿಗೆ ನಾವೇನೇ ಕಷ್ಟ ಇರು ಬೇಡಿಕೊಂಡಿದ್ದರೆ ಎಲ್ಲವನ್ನು ನನ್ನು ಸರಿಪಡಿಸುತ್ತಾಳೆ ನಮ್ಮ ತಾಯಿ ಚಾಮುಂಡೇಶ್ವರಿ ಮತ್ತೆ ಅಲ್ಲಿ ಇರುವ ವಾತಾವರಣ ವಾತಾವರಣ ಎಷ್ಟೋ ಜನರು ಮಂಡಿಯಲ್ಲಿ ಸಾವಿರ ಮೆಟ್ಟಿಲನ್ನು ಹತ್ತುತ್ತಾರೆ ಅವರ ಹರಕೆಯನ್ನು ತೀರಿಸಿಕೊಳ್ಳುತ್ತಾರೆ ದೇವರ ಮೇಲೆ ನಂಬಿಕೆ ಹೆಚ್ಚು ಇರುವ ಜನರು ಹೋಗುತ್ತಾರೆ ಅಲ್ಲಿಗೆ ಎಷ್ಟೋ ಜನರು ಪ್ರೇ ಲವರ್ಸುಗಳು ಫ್ರೆಂಡ್ಸುಗಳು ಹಲವು ಟೂರಿಸ್ಟುಗಳು ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಅಲ್ಲಿರುವ ನಂದಿಯ ಫೋಟೋ ಚಾಮುಂಡಿ ಬೆಟ್ಟದ ಫೋಟೋ ಎಲ್ಲವನ್ನು ಫೋಟೊ ತೆಗೆದುಕೊಂಡು ಇರುತ್ತಾರೆ ಮತ್ತೆ ಹಲವು ರೀತಿಯ ಹಳೆಯ ಕೋಟೆಗಳು ನಮ್ಮ ಮೈಸೂರಲ್ಲಿ ಹಲವೂ ಹಳೆಯ ರಾಜರುಗಳು ಇಲ್ಲಿ ಶ್ರೀರಂಗ ಪಟ್ಟಣದಲ್ಲಿ ನಡೆದಿರುವ ಯುದ್ಧಗಳನ್ನು ನೋಡಬೌದು ಅಲ್ಲಿ ಟಿಪ್ಪು ಸುಲ್ತಾನ್ ಹೈದಾರಾಲಿಯು ಹೋರಾಡಿರುವ ದೃಶ್ಯ ಈ ನಮ್ಮ ಪಾಠಗಳಲ್ಲಿ ಬರುತ್ತದೆ ಮತ್ತು ಅಲ್ಲಿ ಅವರ ಸಮಾಧಿಗಳು ಕಾಣಬೌದು ಮತ್ತು ಅಲ್ಲಿ ಇರುವ ಹಳೆಯ ಬಂಗಲೆಗಳನ್ನು ನಾವು ನೋಡಿ ಕಟ್ಟಡಗಳು ಕೋಟೆಗಳು ಎಲ್ಲವನ್ನು ನೋಡಬೌದು ಮತ್ತೆ ಸಮಾಧಿ ಟಿಪ್ಪು ಸುಲ್ತಾನನ ಸಮಾಧಿಯನ್ನು ಹೆಚ್ಚು ನೋಡಬೌದು ಹಳೆಯ ಮಂದಿರಗಳು ಮಸೀದಿಗಳು ಮತ್ತು ಆ ರಾಜರುಗಳು ವಾಸವಾಗಿದ್ದ ಕಲ್ಲು ಕಲ್ಲಿನ ಕೋಟೆಗಳು ಮತ್ತು ರಾಜರುಗಳು ತಪ್ಪು ಮಾಡಿರುವ ಜನರನ್ನು ಜೈಲಿಗೆ ಹಾಕು ಗಲ್ಲಿಗೇರಿಸುತ್ತಿದ್ದರು ಆ ಗಲ್ಲಿಗೇರಿಸುವುದನ್ನು ಶ್ರೀರಂಗ ಪಟ್ಟಣದಲ್ಲಿ ನೋಡಬೌದು ಮತ್ತು ಹಳೆಯ ಗುಂಡುಗಳನ್ನು ನೋಡಬೌದು ಅವರು ಬಾಂಬುಗಳು ಗುಂಡನ್ನು ಹೊಡೆಯುತ್ತಿರವುದನ್ನು ನಾವು ನೋಡಬೌದು ಅಲ್ಲಿ ಹಳೆಯ ರೀತಿಯ ಗುಂಡುಗಳು ಎಷ್ಟೋ ಗುಂಡುಗಳನ್ನು ಹಳೆಯ ರೀತಿಯ ವಸ್ತುಗಳನ್ನು ನೋಡಬೌದು ಮತ್ತು ಜನರು ಭೇಟಿ ನೀಡುವ ಮುನ್ನ ನಾ ಪಡೆಯಬೇಕು ಜನರು ವಿರಾಮವಾಗಿ ಸಮಯವನ್ನು ಕಳೆಯಲು ಸಾಮಾನ್ಯವಾಗಿ ಮೈಸೂರಿಗೆ ಬರುತ್ತಾರೆ ಮತ್ತು ಜಾನಪದ ಮ್ಯೂಝಿ ಮ್ಯೂಝಿಯಮನ್ನು ನೋಡಬೌದು ಅಲ್ಲಿ ಹಲವು ರೀತಿಯ ವ್ಯಕ್ತಿಗಳ ಫೋಟೋಗಳು ಹಲವು ರೀತಿಯ ಪ್ರಾಣಿಗಳ ಫೋಟೋಗಳು ಮತ್ತು ಹಲವು ರೀತಿಯ ಪ್ರಾಣಿಗಳ ಫೋಟೋಗಳು ಮತ್ತು ಹಲವು ರೀತಿಯ ಮನೆಗಳ ಫೋಟೋಗಳು ಹಲವು ದೊಡ್ಡ ದೊಡ್ಡ ನೇಚರುಗಳ ಫೋಟೋಗಳು ಎಲ್ಲವನ್ನು ಮ್ಯೂಝಿಯಮಲ್ಲಿ ಇಡುತ್ತಾರೆ ಮತ್ತೆ ಪ್ರಾಣಿಗಳ ಮೂಳೆಗಳು ಎಲ್ಲವು ಮ್ಯೂಝಿಯಮಲ್ಲಿ ಇರುತ್ತದೆ ಮತ್ತು ನಾ ದರಿಯ ದೌಲತ್ ಮತ್ತೆ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲರೂ ಚಾಮುಂಡಿ ಬೆಟ್ಟವನ್ನು ಬಿಟ್ಟರೆ ಹೆಚ್ಚು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋಗುತ್ತಾರೆ ನಂಜನಗೂಡಿಗೆ ಶಿವನ ದೇವಸ್ಥಾನಕ್ಕೆ ಹೋಗುತ್ತಾರೆ ಅಲ್ಲಿ ಹೋಗಿ ಎಷ್ಟೋ ಜನರು ಅವರ ಹರಕೆಯನ್ನು ತೀರಿಸಿಕೊಳ್ಳುತ್ತಾರೆ ಮತ್ತು ಅಲ್ಲಿಗೆ ಹೋದರೆ ಅವರಿಗೆ ವಿಶ್ರಾಂತಿಯಾಗುವುದು ಮತ್ತು ಎಷ್ಟೋ ಜನ ಫ್ರೆಂಡ್ಸುಗಳು ಪದೇ ಪದೇ ಅಲ್ಲಿಗೆ ಟೂರಾಗಲೀ ಟೂರ್ ಆಗಲೀ ಗಾಡಿಗಳಲ್ಲಿ ವೆಹಿಕಲ್ಲುಗಳಲ್ಲಿ ಹೋಗು ಹೋಗುತ್ತಾರೆ ಮತ್ತೆ ಎಷ್ಟೋ ಜನ ಟೂರಿಗೆ ಟೂರಿನವರು ಒಂದು ಹೆಚ್ಚು ಬರುವ ಜಾಗವೇ ನಂಜನಗೂಡು ಮತ್ತು ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ಝ್ ನಮ್ಮ ಮೈಸೂರಿನಲ್ಲಿ ಝೂ ಅನ್ನು ನೋಡಬೌದು ಝೂನಲ್ಲಿರುವ ಪ್ರಾಣಿಗಳು ಪಕ್ಷಿಗಳು ಬೇರೆ ಬೇರೆ ರೀತಿಯ ಬೇರೆ ಬೇರೆ ದೇಶದ ಪಕ್ಷಿಗಳನ್ನು ನೋಡಬೌದು ಟೂರ್ ಝೂ ಅಲ್ಲಿ ಹೋಗುವಾಗಲೂ ಹೆಚ್ಚು ಎಂಟ್ರಿ ಫೀಸನ್ನು ಕೊಡಬೇಕು ಎಂಟ್ರಿ ಫೀಸನ್ನು ಕೊಟ್ಟು ಫಸ್ಟಿಂದ ನೋಡಿಕೊಳ್ಳುವ ಹಲವು ರೀತಿಯ ಗಿಳಿಗಳು ಆನೆಗಳು ಹುಲಿಗಳು ಸಿಂಹಗಳು ಎಲ್ಲ ರೀತಿಯ ಪ್ರಾಣಿಗಳು ದೊಡ್ಡ ದೊಡ್ಡ ಹಾವುಗಳು ಎಲ್ಲ ರೀತಿಯ ಪ್ರಾಣಿಗಳನ್ನು ನೋಡಬೌದು ಮತ್ತು ನಮ್ಮ ಪರಿಸರ ಪರಿಸರವು ಹೆಚ್ಚು ಮೈಸೂರಿನಲ್ಲಿ ಹೆಚ್ಚು ಸ್ವಚ್ಛವಾಗಿರುವ ಮೈಸೂರನ್ನು ಹೆಚ್ಚು ಸ್ವಚ್ಛವಾಗಿರುವ ನಗರ ಎಂದು ಕರೆಯುತ್ತಾರೆ ಮತ್ತೆ ಎ ಜನರು ಎಷ್ಟೋ ಜನರು ಇಲ್ಲೇ ಬಂದು ವಾಸವಾಗಿದ್ದಾರೆ ಈ ಮೈಸೂರಿನಲ್ಲಿರುವ ಜಾಗಗಳನ್ನು ನೋಡಿ ಎಷ್ಟೋ ಜನರು ಅವರು ಟೈಮ್ ಟೈಮನ್ನು ಹೆಚ್ಚು ಕಳೆ ಕಳೆಯುತ್ತಿದ್ದಾರೆ ಮತ್ತು ಐತಿ ಸಂಗ್ರಾಲಯಗಳು ಹಲವು ಸಂಗ್ರ ಎಜ್ಗಿಬಿಷನ್ನುಗಳು ನಮ್ಮ ಮೈಸೂರಲ್ಲಿ ಕಾಣಬೌದು ಆ ಎಜ್ಗಿಬಿಷನ್ನುಗಳಲ್ಲಿ ಹಲವು ರೀತಿಯ ಆಟಗಳನ್ನು ಆಡಿಸುತ್ತಾರೆ ಆಟಗಳು ಮತ್ತು ಅಲ್ಲಿರುವ ಇದು ಗೇಮುಗಳನ್ನು ಆಡಿ ಹೆಚ್ಚು ದುಡ್ಡುಗಳನ್ನು ಗೆಲ್ಲುತ್ತಾರೆ ಮತ್ತು ಮೈಸೂರಿಗೆ ಹೋಗಿ ಅಲ್ಲಿರುವ ಎಲ್ಲ ಕೆ ಆರ್ ಎಸ್ಗಳು ಕೆ ಆರ್ ಎಸ್ಸಲ್ಲಿರುವ ನೀರುಗಳು ಅಲ್ಲಿ ನೀರನ್ನು ಕೆ ಆರ್ ಎಸ್ ಅಲ್ಲಿ ಡ್ಯಾನ್ಸಿನ ರೂಪದಲ್ಲಿ ಹಾರಿಸುತ್ತಾರೆ ಎಲ್ಲ ನಮ್ಮ ಮೈಸೂರಲ್ಲಿ ಯಾವುದಿಲ್ಲ ಅನ್ನೊದಿಲ್ಲ ಎಲ್ಲವೂ ಎಲ್ಲವೂ ನಮ್ಮ ಮೈಸೂರಲ್ಲಿ ನೋಡಬೌದು ಅದಕ್ಕೆ ನಮ್ಮ ಮೈಸೂರನ್ನು ಸಾಂಸ್ಕೃತಿಕ ನಗರ ಎಂದು ಕರೆಯುತ್ತಾರೆ